ನಾನು ಸ್ಕರ್ಟ್ ಆಡರ್ ಮಾಡೀನಿ ಆನ್ಲೈನ್ಲ್ಲಿ ಫಸ್ಟ್ ಟೈಮ್ ಆಡರ್ ಮಾಡಿದ್ದು ಮೊದಲೆಲ್ಲ ಹಬ್ಬಕ್ಕೆಲ್ಲ ಬೇರೆ ತಲೆ ಶಾಪ್ನ ತಗೋತಿದ್ದೆವು ಮತ್ತಿಲ್ಲಲ್ಲದೆ ಹೈದರಾಬಾದ್ ಎಲ್ಲ ಹೋಗಿ ಹೋಗಿ ತಗೋತ್ತಿದ್ದೆವು ಆದರೆ ಮತ್ತುನೂ ಆನ್ಲೈನ್ಲ್ಲಿ ಸರಿಯಾಗಿ ಇರ್ತಾವೆ ಅಂತ ಅಂದು ನಾವು ಫಸ್ಟ್ ಟೈಮ್ ಆರ್ಡರ್ ಮಾಡೀನಿ ಬಟ್ ಸ್ಕರ್ಟ್ ಸರಿಯಾಗಿತ್ತು ಬಂದಿದ್ದು ಸರಿಯಾಗಿ ಅದರ ಕ್ವಾಲಿಟಿನು ಸರಿಯಾಗಿತ್ತು ಕಲರೆಲ್ಲ ಚೆಂದ ಇತ್ತು ಎಲ್ಲರೂ ಇಷ್ಟಪಟ್ಟರು ಉಟ್ಕೊಂಡು ದಿನ ಮತ್ತು ನನಗೆ ನೋಡಿ ನಮ್ಮ ತಂಗ್ಯಾರೆಲ್ಲ ತಗೊಂಡೋರು ನಮ್ಮ ಮಕ್ಕಳಿಗೆಲ್ಲ ತರಿಸ್ಯಾರು ಮತ್ತು ಹಾಗೇ ಅವ್ರ ಮಕ್ಕಳಿಗೇನು ತರಿಸ್ಯಾರು ಸರಿಯಾಗಿದೆ ಸರಿಯಾಗಿದೆ ಅಂತಂದು ಅದು ಕಲರ್ನೂ ಎಷ್ಟುನೂ ಹೋಗ್ತಾನೆ ಇಲ್ಲ ಒಂದೊಂದು ಡ್ರೆಸ್ಸಿಂದು ಕಲರ್ ಹೋಗ್ತಾವ ಮತ್ತು ಅದರ ಮ್ಯಾಗಿನ ಸ್ಟೋನ್ ಎಲ್ಲ ಕೆತ್ತ ಹೋಗ್ತಾವೆ ಮತ್ತು ತಂದ ದಿನವೇ ಒಂದು ಎರ್ಡು ಸಲ ಉಟ್ಕೋತಿರ್ತೀನಿ ಅದರ ಎಲಾಸ್ಟಿಕ್ ಲೂಸ್ ಆಯ್ತದ ಆದರೂ ಇದು ಸರಿಯಾಗಿ ಇತ್ತು ನಾನು ಆರ್ಡರ್ ಮಾಡಿದು ಮತ್ತು ಕಲರ್ನೂ ಸರಿಯಾಗಿ ಚೆಂದ ಲುಕ್ ಅನ್ನಿಸ್ತಿತ್ತು ಉಟ್ಟ್ಕೊಂಡರೂ ಯಾರು ನೋಡಿದರೂ ಎಷ್ಟು ಭಾರಿ ಅದ ಎಲ್ಲಿ ತಗೊಂಡಿದ್ದಿ ಎಷ್ಟು ಚೆಂದದ ಅಂತ ಕೇಳ್ತಿದ್ದರು ಆಜುದೋರೆಲ್ಲ ಮತ್ತು ನನ್ನನ್ನ ನೋಡಿ ಬಾಜುದೋರೆಲ್ಲ ಆರ್ಡರ್ ಮಾಡಿದರೂ ಮತ್ತು ಬೇರೆ ತಲೆ ಫಂಕ್ಷನ್ ನಡುಗಲಿ ಹೋಗಿ ದ್ದೆವು ಅದನ್ನು ಎಲ್ಲರೂ ಇಷ್ಟಪಟ್ಟರು ಅಲ್ಲಿಯೂ ಬೇರೆ ಬೇರೆಯೋರೆಲ್ಲ ಎಲ್ಲಿ ತಗೊಂಡಿದ್ದೀ ಎಲ್ಲಿ ತಕೊಂಡಿದ್ದೀ ಅಂತ ಕೇಳಿ ಮತ್ತು ಅವ್ರನ್ನೂ ಹೀಗೆ ಇಲ್ಲಿ ಆನ್ಲೈನ್ದಲ್ಲಿ ಆರ್ಡರ್ ಮಾಡೀನಿ ಇಲ್ಲಿ ಸಹ ಶಾಪ್ಗೆ ಹೋಗಿದ್ದೇವೆ ಬಟ್ ಸರಿಯಾಗಿ ಸಿಗ್ತಾಯಿಲ್ಲ ದುಡ್ಡನ್ನೂ ಕಾಸ್ಟ್ಲಿ ಅದ ಆನ್ಲೈನ್ ಆಫರ್ ಬಿಟ್ಟಾವ ಅಂತ ಅಂದು ಹೇಳಿದರೂ ಮತ್ತು ನಾನು ಅವ್ರನ್ನೂ ತಗೊಂಡ್ರು ಆನ್ಲೈನ್ ಆರ್ಡರ್ ಬಿಟ್ಟಿದೆ ಅಂತಂದರೆ ಮತ್ತು ಫಿಫ್ಟಿ ಪರ್ಸೆಂಟ್ ಆಫರ್ ಹೇಗೋ ಅಂತಂದು ಥರ್ಟಿ ಪರ್ಸೆಂಟ್ ಆಫರು ಅಂತಂದು ಅವ್ರ ಮಕ್ಕಳಿಗೆ ಮತ್ತು ಕೆಲವೊಬ್ಬರ ಚಿಕ್ಕಮ್ಮನ ಮಕ್ಕಳಿಗೆ ಹಾಗೆ ಚಿಕ್ಕ ಸಿಕ್ಕ ಮಕ್ಕಳಿದ್ದುನೂ ದೊಡ್ಡವ್ರುನೂ ಇಷ್ಟಪಟ್ಟರೂ ದೊಡ್ಡವ್ರೂನು ತಗೊಂಡೋರು ಸರಿಯಾಗಿ ಅದು ಇವೆಲ್ಲ ಅಂತಂದು ಮತ್ತು ನಾವು ಬೇರೆ ಮಕ್ಕಳುನೂ ಬೇರೆ ಬೇರೆಯವು ಡ್ರೆಸ್ ತರಿಸಿದ್ದೀವಿ ಅವನೂ ಸರಿಯಾಗಿ ಇದ್ದಿದ್ವು ಸ್ಕರ್ಟಲ್ಲಿ ಅಂತೂ ಮತ್ತು ತುಂಬ ಸ್ಕರ್ಟ್ ಅಂತೂ ತುಂಬ ಸರಿಯಾಗಿ ಕಾಣ್ತಿತ್ತು ಅಂತ ಕಾಣತ್ತಂದರೆ ಏನು ಉಟ್ಕೊಂಡರೆ ಅಷ್ಟು ಫಂಕ್ಷನ್ದಾಗೆ ಎಷ್ಟು ರೇಟ್ ಅದಕ್ಕಿಂತಲೂ ಜಾಸ್ತಿ ರೇಟ್ ಇದ್ದುನೂ ಅಷ್ಟು ಸರ್ಯಾಗಿ ಕಾಣಿಸ್ತಿಲ್ಲ ಬಟ್ ಇದು ರೇಟ್ ಕಡ್ಮೆ ಇದ್ದರೂನು ಸರಿಯಾಗಿ ಕಾಣಸ್ತಿತ್ತು ಅವ್ರದ್ದು ಅಂದರೆ ಎಕ್ಸಾಂಪಲ್ ಅಂದರೆ ಅವ್ರ್ಗೆ ಒಂದ್ಸಾವಿರ ಕೊಟ್ಟು ತಗೊಂಡ್ರೂ ನಾವು ಐನೂರು ತಕ್ ಡಿರ್ನೂ ಅದು ನಮ್ಮದೇ ಲುಕ್ ಅನ್ನಿಸ್ತಿತ್ತು ಆದರೆ ಅವ್ರದ್ದು ಲುಕ್ ಅನ್ನಿಸ್ಲಿಲ್ಲ ಬಟ್ ತುಂಬ ಚೆಂದ ಇತ್ತು ಇದು ಕ್ವಾಲಿಟಿ ಅಂತೂ ಒಳ್ಳೆದಾಗಿತ್ತು ಎಲ್ಲರೂ ಇಷ್ಟಪಟ್ಟಿದ್ರು ಮತ್ತು ಮತ್ತು ಬೇರೆಯೋರ್ಗೆನೂ ಹೇಳಿದೆವು ತಗೊಳ್ರಿ ಹೀಗೆ ಆನ್ಲೈನು ಅಂತಂತ ಹೇಳಿದೆವು ಮತ್ತು ಇದು ಶಾಪ್ಕಿಂತ ಇಲ್ಲಿ ರೇಟ್ ಕಡ್ಮೆ ಇರ್ತದೆ ಆದರೆ ಸಲುವಾಗಿ ಇಲ್ಲೇ ತಗೊಳ್ರಿ ಬೇರೆ ಕಡೆ ತಗೋಬ್ಯಾಡ್ರಿ ಮತ್ತು ಚಿಕ್ಕಮಕ್ಕಳಿಗೂ ತಗೊಳ್ರಿ ದೊಡ್ಡೋರ್ನು ತಗೋಳ್ರಿ ಬೇರೆ ಬೇರೆ ಡ್ರೇಸ್ನು ಇರ್ತಾವ ಅಂತೆಲ್ಲ ಹೇಳಿದೆವು ಮತ್ತು ನಾವು ಮ್ಯಾಚ್ ಮ್ಯಾಚ್ ಎಲ್ಲರೂ ಸೇಮ್ ಸೇಮ್ ಎಲ್ಲ ಪ್ರೋಗ್ರಾಮ್ ನಡೆದರೂ ನಾವು ಸ್ಕರ್ಟ್ಗಳು ಆರ್ಡರ್ ಮಾಡಿ ಸೇಮ್ ಸೇಮ್ ಎಲ್ಲ ಮಕ್ಕಳು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಪ್ರೋಗ್ರಾಮ್ಗೆ ಮನೇಲಿ ಈಗ ಫಂಕ್ಷನ್ ಇರ್ತದೆ ಆವಾಗೂ ಎಲ್ಲರೂ ಸೇಮ್ ಸೇಮ್ ಅದು ಸರಿಯಾಗಿದೆ ಅಂತಂದು ಮತ್ತು ಬೇರೆಯೋರ್ನೂ ಸರಿಯಾಗಿದ್ದಿನೂ ಅಲ್ಲಾ ನಾವು ತಗೊಂಡಿದ್ವಿ ಎಲ್ಲರೂ ಇಷ್ಟಪಟ್ಟು ಬಟ್ ಎಲ್ಲರಿಗೂ ಇಷ್ಟ ಬಂದು ದೆ ಮತ್ತು ರೇಟ್ನೂ ಕಡಿಮಿತ್ತು ಹಾಗಾಗಿ ನಾವೆಲ್ಲರೂ ತಗೊಂಡಿದ್ದೇವು ನಮ್ಮ ಚಿಕ್ಕಮ್ಮನ ಮಕ್ಕಳು ನಮ್ಮ ತಂಗಿ ಮಕ್ಕಳು ಎಲ್ಲರೂ ತುಂಬ ತುಂಬ ತಗೊಂಡಿದ್ದೀವಿ